ರೈತನ ಆತ್ಮಹತ್ಯೆಗೆ ಮೇನ್ ಕಾರಣ ಅಂತ ಬನೆ ಮೇನ್ ಕಾರಣ ಅಂತ ಬಂದಾಗ ಮಳೆ ಮಳೆಯೇ ಇಲ್ಲ ಅಂದ ಮೇಲೆ ಏನು ರೈತ ಬೆಳೆ ಹಾಕಿರ್ತಾನೆ ಅದಕ್ಕೆ ಮಳೆ ಇದ್ದರೆ ಮಾತ್ರ ಬೆಳೆ ಸಿಗತ್ತೆ ಬೆಳೆಯೇ ಮಳೆಯೇ ಇಲ್ಲ ಅಂದರೆ ಬೆಳೆ ಸಿಗೋದು ತುಂಬಾನೇ ಕಷ್ಟ ಆಗ್ತಾ ಹೋಗತ್ತೆ ಸೊ ಇದಕ್ಕೆ ಪರಿಹಾರ ಅಂತ ಬಂದಾಗ ಪರಿಹಾರ ಅಂದರೆ ಒಂದೇ ಒಂದು ಪ ಕರೆಕ್ಟಾಗಿ ಮಳೆ ಆದರೆ ಏನು ಪ ವರ್ಷ ವರ್ಷ ಏನು ಆರು ತಿಂಗಳಿಂದ ಮೂರು ತಿಂಗಳಿಂದ ಆರು ತಿಂಗಳ ತನಕ ಏನು ಮಳೆ ಬರುತ್ತೋ ಅದು ಕರೆಕ್ಟಾಗಿ ಬಂದರೆ ರೈತನಿಗೆ ಯಾವುದೇ ಅಂತಹ ಸಮಸ್ಯೆ ಇರಲ್ಲ ಮತ್ತು ಕಳೆನಾಶಕಗಳನ್ನು ಹೊಡೀಬೇಕು ಗೊಬ್ಬರ ಫಲವತ್ತಾದ ಗೊಬ್ಬರವನ್ನು ಹಾಕ್ಕೋಬೇಕು ಅವನು ಸೊ ಇದೆಲ್ಲ ಇದೆಲ್ಲಾನು ಮಾಡಿಕೊಂಡು ಒಂದು ಒಳ್ಳೆಯ ಉತ್ತಮ ಬೆಳೆಯನ್ನು ತಕೊಂಡ್ರೆ ಅವನಿಗೆ ಏನು ಅವನು ಆತ್ಮಹತ್ಯೆ ಮಾಡ್ಕೋತಿದ್ದಾನೆ ಈವಾಗ ಸಾಲಬಾಧೆ ತಡೆಯೋಕ್ಕಾಗದೆ ಏನು ಆತ್ಮಹತ್ಯೆ ಮಾಡ್ಕೋತಿದ್ದಾನೆ ನಾನು ಹೇಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಕೊನೆ ನಿರ್ಧಾರ ಅಲ್ಲ ಆದ್ದರಿಂದ ಸರ್ಕಾರದಿಂದ ಕೆಲವೊಂದು ಏನು ಸೌಲಭ್ಯಗಳು ಸಿಗುತ್ತೆ ಅದಕ್ಕೆ ಹೋರಾಡಬೇಕು ಮತ್ತು ನೀರಾವರ ನೀರಾವರಿಯೂ ಸರಿಯಾಗಿ ಇದ್ದರೆ ಕೂಡ ಮಾತ್ರ ಬೆಳಗಳನ್ನ ತೆಗಿಯಕ್ಕಾಗತ್ತೆ ಸೊ ನೀರಾವರಿಯೇ ಸರಿಯಾಗಿ ಇಲ್ಲ ಅಂದರೆ ರೈತ ಏನೂ ಮಾಡಕ್ಕೆ ಬರಲ್ಲ ಅವನಿಗೆ ಆಪ್ಷನ್ ಇಲ್ಲದೆಯೇ ಅವನು ಆತ್ಮಹತ್ಯೆ ಮಾಡ್ಕೊಂತಾನೆ ಮತ್ತೆ ನಮ್ಮ ಪ್ರದೇಶದಲ್ಲಿ ಆಪ ಆಪ್ತ ಸಮಾಲೋಚನಾ ಕೇಂದ್ರಗಳು ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದೆರಡು ಇದೆ ಅಷ್ಟೆ ಬಿಟ್ಟರೆ ಮತ್ತೇನಿದೆ ಅದಕ್ಕೆ ಪರಿಹಾರ ರೈತನಿಗೆ ಯಾಕೆ ಪರಿಹಾರ ಅಂತ ಏನು ಅಂತ ಬಂದಾಗ ನಾನು ಹೇಳೋದು ಜಾಸ್ತಿ ಅವನು ಸಾಲ ಮಾಡ್ಕೊಳ್ಳೋಕ್ಕೆ ಹೋಗಬಾರದು ತನ್ನ ಕೈಯಲ್ಲಿ ಎಷ್ಟು ಆಗತ್ತೋ ಈ ವರ್ಷ ಅಷ್ಟೇ ಬೆಳೆ ತೆಗೀಬೇಕು ಮತ್ತೆ ನೀರಾವರಿ ಅಂದರೆ ಮಳೆ ಹೇಗಿದೆ ಅಂತ ನೋಡಿಬಿಟ್ಟು ಅವನು ಬೆಳೆ ಹಾಕಲಿಕ್ಕೆ ಇದು ಮಾಡಬೇಕು ಆದರೂ ಕೂಡ ಅದು ಗೊತ್ತಾಗಲ್ಲ ಈ ವರ್ಷ ನೋಡಿ ಮಳೆಯೇ ಇಲ್ಲ ಹಿಂದಿನ ವರ್ಷ ನೋಡಿ ಸಿಕ್ಕಾಪಟ್ಟೆ ಮಳೆ ಇತ್ತು ಹೀಗೆ ರೈತ ಆದರೂ ಏನು ಮಾಡ್ತಾನೆ ರೈತನೇ ನಮಗೆ ಕೈಕೊಟ್ಬಿಟ್ರೆ ನಾವು ಹೊಟ್ಟೆಗೆ ಮಣ್ಣೇ ಆಗತ್ತೆ ಬಿಟ್ಟರೆ ಏನೋ ಇನ್ನು ದೇವರ ಮೇಲೆ ಭಾರ ಹಾಕಬೇಕು ಆದರೆ ಸರ್ಕಾರ ಸ್ವಲ್ಪ ರೈತರ ಮೇಲೆ ಒಂದು ಒಳ್ಳೆಯ ಅಂದರೆ ಅವರನ್ನ ಒಳ್ಳೆಯ ಜೀವನ ಕೊಡಬೇಕು ಯಾಕೆಂದರೆ ರೈತ ಇವತ್ತೇನು ಅಕ್ಕಿ ಬೆಳೀತಾನೆ ಗೋಧಿ ರಾಗಿ ಜೋಳ ಮೆಕ್ಕೆಜೋಳ ಇದನ್ನೆಲ್ಲ ಬೆಳೆಯೋದ್ರಿಂದಾನೇ ನಾವೊಂದು ಅನ್ನಕ್ಕೆ ಊಟ ಅಲ್ಲ ಊಟಕ್ಕೊಂದು ಅನ್ನ ಅಂತ ಸಿಗತ್ತೆ ಇಲ್ಲ ಅಂದರೆ ಅದು ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ ಮುಂದೆ